ಹಲೋ ಸರ್ ಪೇಂಯ್ಟರ್ ಮನೋಜವರ ಸರ್ ಪೇಂಯ್ಟ್ ಪೇಂಯ್ಟರ್ ಮನೋಜವ್ರಾ ಸರ್ ಪೇಂಯ್ಟ್ ವರ್ಕ್ ಮನೋಜವ್ರು ಅಲ್ಲವ ಸರ್ ಮಾತಾಡ್ತಿರೋದು ಸರ್ ನಮ್ಮದು ಮುಗುಳುವಳ್ಳಿ ಚಿಕ್ಮಗ್ಳೂರು ಜಿಲ್ಲೆ ಸರ್ ನಮ್ದು ಒಂದು ಎಂಟರಿಂದ ಹತ್ತು ವರ್ಷ ಆಗಿದೆ ಸರ್ ಪೇಂಯ್ಟ್ ಮಾಡಿಸ್ದಾಗೆ ಅದು ನೀವು ಸ್ವಲ್ಪ ಬಂದು ಪೇಂಯ್ಟನ್ನು ಮಾಡಿಕೊಡ್ಬೇಕಿತ್ತು ಸರ್ ಏನು ಗೊತ್ತಾ ಸರ್ ಏನು ಗೊತ್ತಾ ಸರ್ ಅದು ತುಂಬ ವರ್ಷ್ದಿಂದ ಹೊಡ್ಸಿಲ್ವಲ್ಲ ಮುಂದೆ ಸರ್ ಲೈಫ್ಟೈಮ್ ಬರಾಂಥದ್ದು ಒಂದು ಒಳ್ಳೆಯ ಪೇಂಯ್ಟನ್ನು ನೀವು ಸೆಲೆಕ್ಷನ್ ಮಾಡ್ಕೊಡ್ಬೇಕಲ್ಲ ಸರ್ ನಮಗೆ ಸರ್ ಈಗ ಅದು ನೈಟ್ ಆಗಿದ್ಯಲ್ವ ಈಗ ಬೇಡ ಹಾಂ ಸರ್ ಬೆಳಿಗ್ಗೆ ಬರೋರಂತೆ ಸರ್ ಅದೇ ಒಳ್ಳೆಯ ಕ್ವಾಲಿಟಿ ಪೇಂಯ್ಟು ಮತ್ತು ಇದೆಲ್ಲ ಒಳ್ಳೆಯ ಚೆನ್ನಾಗಿರೋಂಥದ್ದು ನೀವು ನಮ್ಮ ಮನೆಗೆ ಹೊಡ್ಕೊಡ್ಬೇಕಾಗುತ್ ಸರ್ ಹೌದಾ ಸರ್ ಸರ್ ಏಷ್ಯನ್ ಆದರೆ ಬಾಳ್ಕೆ ಚೆನ್ನಾಗಿ ಬರುತ್ತಾ ಎಷ್ಟು ಹೇಳ್ಕೊಡ್ತಾರೆ ಸರ್ ಏಷ್ಯನ್ನಿಗೆಲ್ಲ ನಿಪ್ಪೋನಿಗಾರೆ ಎಷ್ಟಿದೆ ಸರ್ ಏಯ್ಟ್ಯಾ ಅಷ್ಟೆನಾ ಸರ್ ಅಲ್ಲಿ ಹಾಂ ಸರ್ ನಮ್ಮದು ಚಿಕ್ಮಗ್ಳೂರು ಜಿಲ್ಲೆ ಮುಗುಳುವಳ್ಳಿ ಗ್ರಾಮ ಸರ್ ಸರ್ ಅಲ್ಲಿ ಹಾಲಿನ ಡೈರಿ ಆಪೊಸಿಟ್ ಅಂತ ದಯಾನಂದ್ ಅಂತ ಕೇಳಿದ್ರೆ ಹೇಳ್ತಾರೆ ಹಾಂ ಸರ್ ಹೇಳ್ತಾರೆ ಆ ಥರ ಏನಿಲ್ಲ ನಾವು ಮುಗುಳುವಳ್ಳಿ ಚಿರಪರಿಚಿತ್ರು ಸ್ವಲ್ಪ ಅದು ಮುಗುಳುವಳ್ಳಿ ಚಿರಪರಿಚಿತ್ರು ಸರ್ ನಾವು ಸ್ವಲ್ಪ ಅದೇ ಸರ್ ನೀವು ಸ್ವಲ್ಪ ಪೇಂಯ್ಟ್ ನಮಗೆ ಮಾಡಿಕೊಡ್ಬೇಕು ನಾಳೆ ಬೆಳಿಗ್ಗೆ ಬಂದು ನಾನು ನಿಮ್ಮಲ್ಲಿ ಹೇಳ್ತಿರೋದು ಸರ್ ಅದೇ ಒಳ್ಳೆಯ ಕ್ವಾಲಿಟಿ ಪೇಂಯ್ಟ್ ಇದು ಸಿಗುತ್ತಲ್ವ ಸರ್ ಕ್ವಾಲಿಟಿ ಇರೋದು ಒಂದು ಲೈಫ್ಟೈಮ್ ಇರುತ್ತಲ್ವ ಸರ್ ಸ್ವಲ್ಪ ಹಾಂ ಸರಿ ಸರ್ ಹಾಗಾರೆ ಬೆಳಿಗ್ಗೆ ಬಂದು ನೋಡಿ ಬೆಳಿಗ್ಗೆ ಬಂದು ಮಾತಾಡಿ